ನಂದು ಸಾಮರ್ಥ್ಯ ಏನೇಳ್ದೆ ಅಂದೆ ನನಗೆ ಮೆಹೆಂದಿ ಡಿಸೈನ್ ಚೆನ್ನಾಗೆ ನಾನು ಮಾಡ್ತೇನೆ ಅದ್ನಲ್ಲಿ ನನಗೆ ತುಂಬ ಎಕ್ಸಪೀರಿಯನ್ಸಿದೆ ನನ್ನ ಮನೆಯವ್ರು ಮನೆಯಲ್ಲಿ ಎಲ್ಲ ನನ್ನಅಮ್ಮ ತಂಗಿ ಎಲ್ಲಾರೂ ಒನ ನನಗೆ ನನ್ನಹತ್ರ ಬಂದು ಮೆಹೆಂದಿ ಹಾಕಮ್ಮ ಮೆಹೆಂದಿ ಹಾಕಮ್ಮ ಏನು ಫಂಕ್ಷನಿದೆ ಅಂತ ನನ್ನಹತ್ರ ಎಲ್ಲಾರು ಬರ್ತಾಯಿದ್ದಿನಿ ನಾನು ತುಂಬ ಅದು ನನಗೆ ಗೊತ್ಯೆ ಅದು ಒಂದು ಎಷ್ಟು ಜನರಿಗೆ ನಾನೇ ಹಾಕ್ಬೇಕು ನನ್ನಲ್ಲಿ ತುಂಬ ಟಯರ್ಡಾಗ್ಬಿಡ್ತಿನಿ ಹಂಗೆ ನಾನೇಳ್ತೆನೆ ಇಲ್ಲಮ್ಮ ಅಕ್ಕಮ್ಮ ನೀನು ನನಗೆ ಹಾಕಲ್ಲ ಬೇರೋರ್ದು ಹಾಕದೆ ನನ್ಗು ಹಾಕಮ್ಮಾ ನಾ ಹೇಳ್ತೀನಿ ನಂಗೆ ತುಂಬ ಟಯರ್ಡಾಗ್ತಿದೆ ನಾನು ನಾಳೆ ಹಾಕ್ತೀನಿ ಅಂತ ಅವನು ಇಲ್ಲ ಇಲ್ಲ ಇವತ್ತೇ ಹಾಕಿಯಮ್ಮ ಅಪ್ಪ ನಾಳೆ ಇಕ್ಕಿ ನಾನು ನಿಂಗೆ ನಾಳೆ ಬನ್ನಿ ಹಾಕ್ಬೇಕು ಅವ್ನ ತುಂಬ ಏಳ್ತಿದಾನೆ ನಾನು ನಾನು ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ತೀನಿ ಇಷ್ಟು ನನ್ನ ಬ್ರೈಡಲ್ಸ್ದು ತುಂಬ ಹಾಕಿದೀನಿ ಅದ್ನಲ್ಲಿ ಬ್ರೈಡಲ್ಸ್ನಲ್ಲೂ ಅವ್ನು ನನಗೆ ಜಾಸ್ತಿ ರೇಟಿಂಗ್ ಕೊಡ್ತಾನೆ ನೀನು ಎಷ್ಟು ಚೆನ್ನಾಗಿ ಮಾಡ್ತಿದೆ ನನ್ಗೇ ಒಂದುಸರ್ತಿ ನನ್ಗೂ ಕೇಳಿಸ್ಕೊಳ್ಳಿಮಾ ನ ಅವ್ನು ಎಲ್ಲಾ ನನಗೆ ಹೇಳಿ ಎಲ್ಲಿ ಇಂದ ನೀನು ನಿಂಗೆ ಇದು ಕೇಳ್ಸಿ ಕಲ್ಸಿದ್ದು ನಾ ಹೇಳ್ತೀನಿ ಒಂದು ದಿಸ ಏನಾಯಿತು ಅಂದರೆ ನಾನು ನನ್ನಅಕ್ಕ ಅಕ್ಕನ ಮನೆಗೆ ಹೋಗಿದ್ದೆ ನನಗೆ ಮೆಹೆಂದಿ ಹಾಕಮ್ಮ ಅಂತ ಅವ್ಳು ನನಗೆ ಕೊಬ್ಬು ತೋರಿಸ್ದೇ ಅದಕ್ಕೆ ನಾನು ಅವತ್ತಿಂದ ನಾನು ಇಲ್ಲ ನಾನೇ ಹಾಕ್ಬೇಕು ಮೆಹೆಂದಿ ಎಲ್ಲಾರಿಂದ ಚೆನ್ನಾಗೆ ನಾನು ಮೆಹೆಂದಿ ಹಾಕ್ತೀನಿ ನಾನು ಹಂಗೆ ನಾನು ಒಂದಿಸ ಕುತ್ಕೊಂಡು ಹಾಕಿದಂತೆ ನಾನೇ ತಿಕ್ಕೊಳ್ತಿ ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಮೆಹೆಂದಿ ಹಾಕ್ತೀನಿ ಅದೆಲ್ಲ ತಿಕ್ಕೊಂಡಿದ್ದು ಆಗಲಿಂದ ನಾನು ಮಾಡಿ ಮಾಡಿ ಎಕ್ಸ್ಪಿರೀಯನ್ಸಾಗಿದೆ ನಂಗೆ ತುಂಬ ನನ್ನ ಮೆಹೆಂದಿ ಮೇಲೆ ನನ್ನ ಅದು ಇದ್ದೆ ನಾನು ತುಂಬ ಹ್ಯಾಪಿ ಇದೀನಿ ಒಂದು ನಾನೇ ನನ್ನಮೇಲೆ ನನ್ಗೆ ನಾನು ಹಾಕಿದ್ದಿದ ನನ್ನ ನನ್ನಲ್ಲಿ ಅದು ಒಂದೇ ಟ್ಯಾಲೆಂಟಿದೆ ತುಂಬ ಚೆನ್ನಾಗ್ ಟ್ಯಾಲೆಂಟ ಬೇರೆಯವರಿಂದ ನನಗೆ ಏನು ಭಯ ಅಂದರೆ ಅಬ್ಬಾ ಹಾರರ್ ಫಿಲಮ್ಸ ಅದು ಭೂತ ತೊಬ್ಬಾ ಎಷ್ಟು ತೊ ನಾನು ತಿಂಕೊಳ್ಳೇ ಆಗಲ್ಲ ಅದು ಒಂದಿಸ ಏನಾಯ್ತಂದರೆ ನಾನು ನನ್ನ ಫ್ರೆಂಡ ನನಗೆ ಕಾಲ್ ಮಾಡಿದ್ದೆ ಬಾ ಮಾ ಒಂದು ಜಾಗದಲ್ಲಿ ಹೋಗಿ ಬರ್ತಿನಿ ನಾನು ಅಯ್ಯೋ ಅಷ್ಟು ಪಾಪ ಕೇಳಿ ಕೇಳಿ ನನಗೆ ಕಾಲ್ ಮಾಡ್ತಿದ್ರಿಂದ ನಾನು ಹೋಗ್ತಿನಿ ಹೋಗಿದ್ದೆ ಅನ್ನು ಮನೆಯಲ್ಲಿ ನಾನು ಹೋಗ್ದೆ ಹೋಗ್ದೆ ಅಂದೆ ಎಲ್ಲ ಅದು ಅಂಧೇರಾ ಬ್ಲ್ಯಾಕ್ ಬ್ಲ್ಯಾಕಿತ್ತು ಏನೇನೋ ಏನಕ್ಕೆ ಅವ್ನು ಲೈಟೇ ಆನ್ ಮಾಡಿಲ್ಲ ಅಂದೆ ನಾನು ಲೈಟು ಆನ್ ಮಾಡ್ತಾಯಿದ್ದೆನೆ ಅವನು ಯು ಪಿ ಎಸ್ನು ಏನು ಇಲ್ಲ ಅದು ಕರೆಂಟ್ನು ಹೋಗ್ಬಿಟ್ಟೆ ನಾನು ತುಂಬ ಭಯ ಆಗ್ತಾಯಿದೆ ನನ್ನ ಹೋಗ್ತಾಯಿದ್ದೆ ಮೇಲೆ ದ್ ನನ್ನ ಮನೆಗೆ ಒಳಗಡೆ ಹೋಗಿದ್ದೆ ನಲ್ಲಿ ಬ ನನ್ನ ಮುಂಚೆಯಿಂದ ಬ್ಯಾಕಿಂದ ನನ್ನ ಫ್ರೆಂಡ್ ಬಂದು ಭೌ ಅಂತ ಹೇಳ್ಬಿಟ್ಟೆ ನಾನು ತುಂಬ ಎಷ್ಟು ನಾನು ಚೀಕ್ ಮಾಡಿದೆ ನಾನು ಅದು ಆಮೇಲೆ ನನಗೆ ಮೂರು ದಿವಸ ಜ್ವರ ಐತೆ ನನ್ನಅಮ್ಮ ಹೇಳಿದೇ ಏನಕ್ಕೆ ನೀನು ಹೋಗಿದ್ಯಮ್ಮ ಥೂ ನಾನು ನೈಟ್ನಲ್ಲಿ ಮಲ್ಗ್ ಮಲ್ಗಿದ್ದೆ ಅಂತೆ ನನ್ಗೆ ಕನಸ್ನಲ್ಲಿ ಅದೇ ಬರ್ತಾಯಿದೆ ಮ ಮತ್ತು ಮತ್ತು ನಾನು ಎತ್ತಾ ಇದೀನಿ ಅಮ್ಮ ಭೂತ ಬಂದಿದೆ ಅಮ್ಮ ಭೂತ ಬಂದಿದೆ ಅಂತ ಅದು ನನಗೆ ಭೂತ ತುಂಬ ಅಬ್ಬಾ ಅಬ್ಬಾ ನಾನು ನೋಡಿಲ್ಲ ಅದು ಫಿಲ್ಮುನು ನಾನು ನೋಡಲ್ಲ ಹಾರರ್ ಫಿಲಮ್ದು ಮ ಫಸ್ಟು ನಾನೋಗಿ ಮಲ್ಕೊಂತೇನೆ ಒಂದ್ಸತಿ ನಾನು ತಿಂಕೊಳ್ತೀನಿ ನಾನು ನೋಡಬೇಕಂತ ನಾನು ನೋಡಬೇಕು ಅಂತ ಅಮ್ಮಾ ಅದು ನಾನು ಜ್ಞಾಪ್ನ ಬನ್ಬಿಟ್ಟಿದೆ ಅಂತ ನಾನು ನೋಡೇ ಇಲ್ಲ